ನಾ ಕರ್ನಾಟಕ ಹೆಣ್ಮಗಳು ನಾ ಆಂ ನಾನು ಅದು ಕರ್ನಾಟಕದಾಗ ಬೀದರ್ದಾಕಿ ಅದ್ರಾಗ ನಾನು ನನ್ನ ಮಕ್ಳಿಗೆ ಮೊದಲ ನಾ ಬುನಾದಿ ಒಳಗೆ ಅವ್ರಿಗೆ ಹಾಕಿದ್ದೇ ಕನ್ನಡ ಶಾಲೆಗ್ ಆಂ ಕನ್ನಡದ ಶಾಲೆಗ್ ಯಾಕೆ ಹಾಕಿದೆನಂದ್ರೆ ನಾವು ಕನ್ನಡ ಮಾಜ್ ಮಾತಾಡವ್ರು ನಮ್ಮ ಭಾಷೆ ಕನ್ನಡ ನಾವು ಕನ್ನಡಿಗರು ಮತ್ತು ನನ್ನ ಮಕ್ಳಿಗೆ ನಾನು ಕನ್ನಡಕ್ಕೆ ಯಾಕೆ ಹಾಕಿದೆನಂದ್ರೆ ಅವರು ಮನೆಗ ತಾಯಿ ಏನ್ಮಾಡ್ತಾಳೆ ಮೊದಲು ಆಕೆನೇ ಗುರು ಹಾಂ ತಾಯಿ ಆಡೊ ಮಾತು ಮಗು ಕಲಿತದೆ ಅದಕ್ಕೆ ಕನ್ನಡದಾಗ ಮಾತಾಡಬೇಕಾಯ್ತು ಅಂದ್ರೆ ತಾಯಿ ಮಗ ಮಗನಿಗೆ ಕರಿತಾಳೆ ಮಗನಿಗೆ ಕರಿತಾಳೆ ಬಾ ಹೋಗು ಊಟ ಮಾಡು ಹೀಗೆಲ್ಲ ಹೇಳ್ತಾಳೆ ತಾಯಿ ಆ ಮಗು ಏನ್ಮಾಡ್ತದದು ಅರ್ಥ ಮಾಡ್ಕೊತದೆ ನಮ್ಮ ತಾಯಿ ಹಿಂಗೆ ಕಲ್ಲು ಅಲತ್ತಳಂದ್ರೆ ಅದು ನನಗಲತ್ತಳ ಬಾ ಅಲತ್ತಳ ಊಟ ಮಾಡು ಅಲತ್ತಳಂತ ಅದಕ್ಕೆ ಕನ್ನಡ ಇದು ನಮ್ಮ ಆಡು ಭಾಷೆ ಅದ ಆಡು ಭಾಷೆ ಅದ ಅಂದಾಗ ಅದು ಮಾತೃಭಾಷೆ ಮಾತೃಭಾಷೆ ಅದ ಅಂತಂದ್ರೆ ಅದು ತಾಯಿಭಾಷೆ ಅದಕ್ಕೆ ಗಾದೆಮಾತು ಏನು ಹೇಳ್ಯದ ಅಂದ್ರೆ ಮನೆಯೇ ಮೊದಲು ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹಂಗಾದ್ರೆ ನಾವು ಕರ್ನಾಟಕ ನಮ್ಮ ನಾಡು ಕರ್ನಾಟಕ ಹಾಂ ನಾವು ಕನ್ನಡಿಗರು ಅದಕ್ಕಾಗಿ ನಾವು ಯಾವುದೇ ಕೆಲಸ ಮಾಡಲ್ವೇಕು ಅದು ಕಚೇರಿ ಕೆಲಸ ಆಗಿರ್ಬೌದು ಅಥವಾ ದೂರ್ಗಳಾಗಿರ್ಬೋದು ಯಾವುದೇ ಕಚೇರಿ ಆದರೂ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಕನ್ನಡನೇ ಬರಿಬೇಕು ಕನ್ನಡನೇ ಓದ್ಬೇಕು ಆ ಬರ್ದು ಕೊಡೋರ್ ಭೀ ಆಫೀಸ್ನಾಗ ಪ್ರತಿ ಒಂದೊಂದು ಎಲ್ಲ ವಿಷಯಗಳೂ ದೂರ್ಗಳಾಗಿರ್ಬೋದು ಕಚೇರಿ ಕೆಲಸ ಯಾವುದೇ ಆದ್ರೂ ಭೀ ಅದು ಕನ್ನಡ್ದಾಗ ಮಾಡಿಕೊಟ್ರೆ ಒಳ್ಳೆದೇನೋ ಅಂತ ನನಗನಿಸ್ತದ ಯಾಕಂದ್ರೆ ಪ್ರತಿ ಒ ಇಲಾಖೆಯಲ್ಲಿ ಕನ್ನಡ ವಿಶೇಷ ಇದು ನಮ್ಮ ನಾಡಭಾಷೆ ಈ ನಾಡಭಾಷೆಗೆ ನಾವೇನ್ಮಾಡ್ಬೇಕು ಎತ್ತಿ ಹಿಡಿಬೇಕಾಯಿತು ಅಂದ್ರೆ ನಮ್ಮ ಕರ್ನಾಟಕದೊಳಗೆ ಕನ್ನಡ ಭಾಷೆ ನಮಗೆ ಬೇಕು